ವಿವಾಹ ವಿವಾಹ ಅಂದ್ರೆ ಒಂದು ಮದುವೆ ಮದುವೆಗಳಲ್ಲಿ ಎಷ್ಟು ಸಂಭ್ರಮಯಿರುತ್ತೆ ಆದರೆ ತಂದೆ ತಾಯಿಗೆ ಅಷ್ಟೇನೆ ದುಃಖ ಇರುತ್ತೆ ದುಃಖ ಇರಬಾರ್ದಲ್ವ ದುಃಖ ಇದ್ರೇನೆ ಇದು ಸಂಭ್ರಮದಲ್ಲಿ ಅಶ್ಕ ಆದರೂ ಇದ್ದೇ ಇರುತ್ತೆ ಏನು ಮಾಡೋಕಾಗಲ್ಲ ಆದರೆ ಮದುವೆಗಳಲ್ಲಿ ಡ್ಯಾನ್ಸು ಕುಣಿತ ಎಲ್ಲ ತುಂಬ ಈಗ ರೀಸೆಂಟಾಗಿ ಒನ್ ಟು ಇಯರ್ಸ್ ತ್ರೀ ಇಯರ್ಸ್ ಆಯಿತು ಅಕ್ಕಂದು ಮ್ಯಾರೇಜ್ ಆಯಿತು ಆ ಮ್ಯಾರೇಜಲ್ಲಿ ಇನ್ನೇನು ಮನೆಯಿಂದ ಹೋಗ್ಬೇಕಾರೆ ಅಪ್ಪ ಅಮ್ಮ ಅತ್ತರು ಸರಿ ಆಯಿತು ರಿಸ್ಪಷನ್ ನೈಟ್ ರಿಸ್ಪಷನಲ್ಲಿ ನಾವು ನೃತ್ಯ ಮಾಡಿದ್ವಿ ಒಂದು ಸಾಂಗಿಗೆ ತುಂಬ ಚೆನ್ನಾಗಿ ಮಾಡಿದ್ವಿ ಅಷ್ಟು ಚೆನ್ನಾಗಿತ್ತು ಆಮೇಲೆ ಇನ್ನು ಅದಾಯಿತು ನೈಟ್ ಆಯಿತು ಮತ್ತು ಡೇಗೆ ಇನ್ನು ಮುಹೂರ್ತ ಅಂತ ಹೇಳಿ ತಾಳಿ ಕಟ್ಟೋ ಟೈಮಲ್ಲಿ ಏನುಮಾಡ್ತಾರೆ ಅವಾಗಿಂದ ಅಕ್ಕಂಗೆ ನಾನು ಪ್ರೊಪ್ರೊಮೆನ್ಸ್ ಅವ್ಳಿಗೆ ಗೊತ್ತಿರಲಿಲ್ಲ ಸರ್ಪ್ರೈಸ್ ಆಗಿ ಪ್ರೊಪ್ರೊಮೆನ್ಸ್ ಮಾಡಿದೆ ಮಾಡಿ ಸರಿ ಅಕ್ಕ ತುಂಬಾ ಖುಷಿ ಪಟ್ಟಳು ಹಗ್ ಮಾಡಿದ್ಲು ತುಂಬ ಅಂದರೆ ತುಂಬಾ ಖುಷಿ ಪಟ್ಟಳು ಅವಳು ನನ್ನ ತಂಗಿ ಸರ್ಪ್ರೈಸಾಗಿ ಡಾನ್ಸ್ ಮಾಡಿದ್ಲು ಅಂತ ಆಮೇಲೆ ಸರಿ ಆಯ್ತು ಡೇ ರಿಸ್ಪಷನ್ಗೆ ಅಷ್ಟೇ ನಾನು ನನ್ನ ಫ್ರೆಂಡ್ಸು ಎಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಅದು ತುಂಬಾ ಅದೊಂದು ಖುಷಿಯಿದೆ ನೃತ್ಯ ಹೇಗೆ ಮಾಡಿದ್ವಿ ಅಂತಂದರೆ ಹೇಳೊಕ್ಕೆ ಆಗೋಲ್ಲ ಅಂದರೆ ನಮ್ಮ ಮದುವೇಲಿ ನಾವೇ ಚೆನ್ನಾಗ್ ಮಾಡಿದ್ವೆನೋ ಬೇರಯೋರ್ ಮದುವೆ ಹೆಂಗೆ ನಡಿತೋ ಇಲ್ವೋ ಅನ್ನೋ ಥರ ನೃತ್ಯ ಮಾಡಿ ತುಂಬಾ ಚೆನ್ನಾಗಿ ಪ್ರೊಪ್ರಮೆನ್ಸ್ ಮಾಡಿದ್ವಿ ಹಾಗಾಗಿ ನನಗೆ ಒನ್ ಆಫ್ ದ ಮೇವ್ ಫವ ಫೆವ್ರೇಟ್ ಮದುವೆ ಅಂದರೆ ಅಕ್ಕಂದು ಆಯ್ತು ಅದರಲ್ಲಿ ತುಂಬ ಚೆನ್ನಾಗಿ ನೃತ್ಯ ಮಾಡಿ ಹಾಡುಗಳ್ನು ಸಮೇತ ಹಾಡು ಒಂದು ಹಾಡನ್ನು ಸಮೇತ ಹೇಳಿದೀನಿ ಅದು ಯಾವಾಗ ಅಂತಂದರೆ ನೈಟ್ ರಿಸಪ್ಷನಲ್ಲಿ ಹಾಡು ಹೇಳಿದೆ ಅದು ತುಂಬ ಚೆನ್ನಾಗಿತ್ತು ಹಾಡು ಅದು ಹಂಗಾಗಿ ತುಂಬಾ ಖುಷಿ ಆಯಿತು ಅಕ್ಕನ ಮದುವೇಲಿ ಯಾವ ಹಾಡು ಹೇಳಿದ್ದೆ ಅಂತಂದರೆ ಅದು ನೆನಪಾಗ್ತಾಯಿಲ್ಲ ಟು ಇಯಾರ್ಸ್ ಆಯಿತಲ್ಲಾ ಹಾಗಾಗಿ ನೆನಪಾಗ್ತಾಯಿಲ್ಲ ಆಯ್ತ ಹಾಡು ಹೇಳಿದೆ ನಾನು ಅದನ್ನು